ಹಲೋ ಹಲೋ ಕೇಳಿಸ್ತಾ ಇದೆ ಹೇಳಿ ಹಾಂ ಹೇಳಿ ಸುದೀಪ್ ಅವರೇ ಹ್ಞೂ ಊಂ ನಾನೇ ಹೇಳಿ ಸುದೀಪ್ ಅವರೇ ಏನು ಫೋನ್ ಮಾಡಿದ್ದು

ಓಹ್ ಔದಾ ನಾನು ನಾಳೆ ಬರ್ತೀನಿ ಸುದೀಪ್ ಅವರೇ ನಾಳೆ ಬಂದು ಕಿಟ್ಕಿ ಬಾಗಿಲುಗಳು ಎಲ್ಲ ಹೇಗಿದೆ ಏನಾಗಿದೆ ಏನಾರಾ ಪ್ರಾಬ್ಲಮ್ ಇದೆಯಾ ಸರಿ ಮಾಡಬೇಕಾ ಪೇಂಟಿಂಗ್ ಅರ್ಧಂಬರ್ದ ಏನಾರಾ ಆಗಿದೆಯಾ ಪೇಂಟ್ ಮಾಡಬೇಕಾ ವೈ ಎಲ್ಲ ಬಂದು ಚಕ್ ಮಾಡಿ ನೋಡ್ತೀನಿ ನಮ್ಮ ನಮ್ಮ ಆಳುಗಳ್ನೂ ಕರ್ಕೋ ಬರ್ತೀನ್ ಜೊತೆಯಲ್ಲಿ ಅವರೆಲ್ಲ ಬಂದು ನೋಡಿ ನಾವು ಎಲ್ಲ ಚಕ್ ಮಾಡಿ ನೋಡಿ ಹೇಳ್ತೀವ್ ಸಂದೀಪ್ ಅವರೇ ನಾವು ಈಗಲೇ ಹೀಗೆ ಹೇಗೆ ಅಂತ ಹೇಳಕ್ಕಾಗಲ್ಲ ಅಲ್ಲಿ ಬಂದು ನೋಡಿ ಏನೇನಾಗಿದೆ ಏನಾರಾ ರಿಪೇರಿ ಇದೆಯಾ ಎಲ್ಲ ರಿಪೇರಿ ಮಾಡೋದು ಕಿಟ್ಕಿ ಬಾಗಿಲುಗಳು ಪೇಂಟಿಂಗು ಅದೆಲ್ಲ ಕ್ಲೀನಾಗಿ ನೋಡಿ ಚೆಕ್ ಮಾಡಿ ನಾವು ಹೇಳ್ತೀವಿ ನಿಮಗೆ ಇಷ್ಟು ಆಗ್ಬೋದು ಇಷ್ಟು ಆಗುತ್ತೆ ಅಂತ ನಮ್ಮ ಆಳುಗಳ್ನ ಕರ್ಕೋ ಬರ್ತೀನಿ ನಾಳೆ ನಾನು ಅವ್ರು ಕರ್ಕೋ ಆಂ ಹ್ಞೂ ಊಂ ಓಕೆ ನಾವು ಕರ್ಕೋ ಬತ್ತೀವಿ ನಾವೆಲ್ಲ ಚೆಕ್ ಮಾಡಿ ನೋಡ್ತೀವಿ ಕರ್ಕೋ ಬಂದು ನೋಡಿ ಎಲ್ಲ ಎಷ್ಟು ಆಗುತ್ತೆ ಏನು ಅಂತೆಲ್ಲ ಹೇಳ್ತೀವಿ ಸಂದೀಪ್ ಅವರೇ ನೀವೇನು ಯೋಚನೆ ಮಾಡಬೇಡಿ ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ಬರ್ತೀನಿ ನಾಳೆ ಸಾಯಂಕಾಲ ಆಗ್ಲಿ ಮಧ್ಯಾನ್ದೊಳಗಾಗ್ಲಿ ಬಂದು ನೋಡಿ ಎಲ್ಲ ಚೆಕ್ ಮಾಡಿ ಹೇಳ್ತೀನ್ ನಿಮಗೆ ಆಂ ಬರ್ತೀನಿ ಬರೋವಾಗ ನಾನು ಫೋನ್ ಮಾಡ್ಕಂಬರ್ತೀನ್ ನಿಮಗೆ ನೀವೇನು ಯೋಚನೆ ಮಾಡಬೇಡ್ರಿ ಬರ್ತೀನಿ ಊಂ ಸರಿ ಆಯಿತು ಊಂ ಸರಿ ಆಯಿತು ಊಂ ಸರಿ ಆಯಿತು ಬರ್ತೀವಿ ಹೇಳ್ರಿ ಹ್ಞೂ